ಹಲೋ ನಮಸ್ತೆ ಮೇಡಮ್ ಸ್ವೀಟ್ಸ್ ಬೇಕಿತ್ತು ಸೀಮಂತಕ್ಕೆ ಯಾವ್ದು ಯಾವ್ದ್ ಸ್ವೀಟ್ ಇದೆ

ಕಾಲು ಕೆ ಜಿಗೆಲ್ಲ ಎಷ್ಟಾಗುತ್ತೆ ಎಷ್ಟು ಬರುತ್ತೆ ಅರ್ಧ ಕೆಜಿ ಕಾಲು ಕೆಜಿ ಹಾಂ ಸ್ವೀಟ್ಸ್ ಸಾಕು ಅದೆಲ್ಲ ಬೇಡ ಮೈಸೂರು ಪಾಕು ಎಷ್ಟು ಬರುತ್ತೆ ಅರ್ಧ ಕೆಜಿ ಆದರೆ ಎಷ್ಟು ಪೀಸ್ ಬರುತ್ತೆ ಮ್ಯಾಮ್ ಹ್ಞೂ ಹೌದಾ ನಮ್ದೆಲ್ಲ ನಲ್ವತ್ತು ಕೆಜಿ ಒಂದು ಐವತ್ತು ಕೆಜಿ ಬೇಕು ಒಂದು ಅರವತ್ತರಿಂದ ಎಪ್ಪತ್ತು ಕೆಜಿ ಸಾಕು ಒಂದು ಅರವತ್ತರಿಂದ ಒಂದು ಎಪ್ಪತ್ತು ಕೆಜಿ ಸಾಕು ಮೇಡಮ್

ಹಾಂ ಸರಿ ಹಾಂ ಸರಿ ಆಯ್ತು ಮೇಡಮ್ ಹಾಂ ಸರಿ ಮೇಡಮ್